ದೊಡ್ಡ ಪ್ರಮಾಣದಲ್ಲಿ ನಾನು ತುಂಬ ಸಲ ಅಡುಗೆ ಮಾಡಿದ್ದೀನಿ ಆದರೆ ಮೊದಲನೇ ಸಲ ನಾನು ಮಾಡಿದ್ದು ನನಗೆ ಇವತ್ತಿಗೂ ನೆನಪಿದೆ ಅದು ನನ್ನದು ಭೀಮನ ಅಮಾವಾಸ್ಯೆ ಕಡೆ ವರ್ಷದ ಪೂಜೆ ಪೂಜೆಗೆ ನಮ್ಮ ನೆಂಟರನ್ನೆಲ್ಲ ನಾವು ಕರ್ದಿದ್ವಿ ಒಂದು ಮೂವತ್ತರಿಂದ ನಲವತ್ತು ಜನ ಅಂತ ಹೇಳಿ ಅಂದ್ಕೊಂಡಿದ್ವಿ ಸೊ ಅವತ್ತಿನ ಅಡುಗೆಗೆ ಅಂತ್ಹೇಳಿ ಅಡುಗೆ ಅವರನ್ನ ಬುಕ್ ಮಾಡಿದ್ವಿ ಅಡುಗೆ ಅವರಿಗೆ ಹೇಳಿದ್ವಿ ಅಡುಗೆಗೆ ಅಂತ ಅವ್ರಿಗೆ ಪಾಪ ಆ ಟೈಮ್ನಲ್ಲಿ ಆಕ್ಸಿಡೆಂಟ್ ಆಗಿ ಹಿಂದಿನ ದಿನ ರಾತ್ರಿ ಫೋನ್ ಮಾಡಿದರು ಈ ಥರ ನಮಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ನಮಗೆ ನಾಳೆ ಬರಕ್ಕೆ ಆಗಲ್ಲ ನೀವು ಬೇರೆ ಯಾರಾದರೂ ಕ್ಯಾಟರರ್ಸನ್ನ ನೋಡಿ ಅಡುಗೆ ಅವರನ್ನ ನೋಡಿ ಅಂತ ಹೇಳಿದ್ರು ಸರಿ ಅಂತ್ಹೇಳಿ ಆ ಟೈಮ್ನಲ್ಲಿ ನಾವು ಯಾರನ್ನು ಅಂತ ಹುಡ್ಕೊಂಡು ಹೋಗೋದು ಹೇಗೋ ಮ್ಯಾನೇಜ್ ಮಾಡೋಣ ನಾವೇ ಮಾಡೋಣ ಅಡುಗೇನ ಅಂತ ಅಂದು ನಾನೇ ಮಾಡ್ತೀನಿ ಅಂತ ಹೇಳಿದೆ ಅದೇ ಮೊದಲನೇ ಸತಿ ನಾನು ಅಷ್ಟು ದೊಡ್ಡ ಪ್ರಮಾಣದ ಅಡುಗೆಯನ್ನ ಮಾಡಿದ್ದು ದಿನನಿತ್ಯ ಬರಿ ನಾಲ್ಕು ಜನಕ್ಕೆ ಅಡುಗೆ ಮಾಡ್ತಾ ಇದ್ದಿದ್ದಷ್ಟೇ ಮೊದಲನೇ ಸಲ ಅಷ್ಟು ಜನಕ್ಕೆ ಅಡುಗೆ ಅಂತ ಅಂದಾಗ ಮೊದಲು ಒಂದು ಸ್ವಲ್ಪ ಭಯ ಆಯಿತು ಆದರೂ ಏನೋ ಮಾಡಬಹುದು ನಮ್ಮ ಮನೆಯೇ ಅಲ್ವಾ ಅಂತ ಅಂದು ಮೊದಲನೇ ಸಲ ನಾನು ಅದನ್ನು ಪ್ರಯತ್ನಪಟ್ಟಿದ್ದು ಬಟ್ ಅಡುಗೆ ತುಂಬ ಚೆನ್ನಾಗಿ ಆಯಿತು ಮನೇಲೆಲ್ಲ ಸಹಾಯ ಮಾಡಿದ್ರು ತರಕಾರಿ ಹೆಚ್ಚಿ ಕೊಡೋಕ್ಕೆ ಎಲ್ಲ ಸಹಾಯ ಮಾಡಿದರು ಅಷ್ಟು ದೊಡ್ಡ ಪ್ರಮಾಣದ ಅಡುಗೆ ಮಾಡಿದಾಗ ಸಣ್ಣ ಪುಟ್ಟ ತಪ್ಪುಗಳು ಆಗೋದು ಸಹಜ ಹಾಗೆ ನನ್ನ ಅಡುಗೇನಲ್ಲಿ ಸಾರಲ್ಲಿ ಉಪ್ಪು ಕಮ್ಮಿ ಆಗಿಬಿಟ್ಟಿತ್ತು ಉಪ್ಪು ಹಾಕಿದ್ದು ಸ್ವಲ್ಪ ಕಮ್ಮಿ ಆಯಿತು ಅದು ಒಂದು ಬಿಟ್ಟರೆ ಇನ್ನು ಎಲ್ಲ ಅಡುಗೇನೂ ತುಂಬ ಚೆನ್ನಾಗಿ ಆಗಿತ್ತು ಟೈಮಿಗೆ ಸರಿಯಾಗಿ ಮುಗೀತು ಅದು ನನಗೆ ಇದ್ದಿದ್ದ ಭಯ ಅಡುಗೆ ಏನೋ ಮಾಡ್ಬಿಡ್ತೀನಿ ಆದರೆ ಆ ಟೈಮ್ ಒಳಗಡೆ ಅಷ್ಟು ದೊಡ್ಡ ಅಡುಗೆನ ಅಷ್ಟು ವೆರೈಟಿನ ಮುಗಿಸ್ಬೇಕು ಅನ್ನೋದು ಎರಡು ಥರ ಪಲ್ಯ ಎರಡು ಥರ ಕೋಸಂಬರಿ ಆಮೇಲೆ ಸಾರು ಅನ್ನ ಚಿತ್ರಾನ್ನ ಹುಳಿ ಮಜ್ಜಿಗೆ ಹುಳಿ ಸ್ವೀಟು ಸೊ ನಾನು ಪಾಯಸ ಮಾಡಿದ್ದೆ ಆವತ್ತು ಹಾಗಾಗಿ ಅಷ್ಟು ದೊಡ್ಡ ಪ್ರಮಾಣದ ಅಡುಗೇನ ಅಷ್ಟು ಕಡಿಮೆ ಸಮಯದಲ್ಲಿ ನನಗೆ ಮುಗ್ಸೋಕ್ಕೆ ಆಗತ್ತಾ ಅನ್ನೋವಂಥ ಒಂದು ಭಯ ಇತ್ತು ಅದನ್ನು ನಾನು ಮಾಡಿದ್ರಿಂದ ನನಗೆ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ಮಾಡಿದ್ದು ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಆಯಿತು ಆವತ್ತು ಬಂದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂದು ಹೋಗಿದ್ರು ಹಾಗಾಗಿ ನನಗೆ ನನ್ನಲ್ಲೇ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಜೊತೆಗೆ ಅಷ್ಟು ಆಯಾಸ ಆದರೂ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅಷ್ಟು ಜನಕ್ಕೆ ಬಡಿಸಿ ಎಲ್ಲ ಮಾಡಿದ್ರೂ ಒಂದು ಸಂತೃಪ್ತಿ ಇತ್ತು ನಾವೇ ಮಾಡಿದ್ವಿ ಅಂತ್ಹೇಳಿ ಅದಾದ್ಮೇಲಿಂದ ನಾನು ಯಾವಾಗಲೇ ಸಮಾರಂಭಗಳಾಗಲಿ ನಮ್ಮ ಮನೆಯಲ್ಲಿ ಈ ಸಣ್ಣ ಪುಟ್ಟ ಸಮಾರಂಭಗಳಿಗೆಲ್ಲ ನಾನೇ ಅಡುಗೆ ಮಾಡ್ತಾ ಇದ್ದೀನಿ ನಾವು ಯಾವುದೇ ಅಡುಗೆಯವ್ರ್ನ ಕರಸ್ತಾಯಿಲ್ಲ ಹಾಗಾಗಿ ನಾನು ತುಂಬ ಸಲ ದೊಡ್ಡ ದೊಡ್ಡ ಅಡುಗೆಗಳನ್ನ ನಾನು ಮಾಡಿದ್ದೀನಿ ನನಗೆ ತುಂಬ ಏನೋ ಆಯಾಸ ಆಗತ್ತೆ ಏನೋ ತುಂಬ ಕಷ್ಟ ಅಷ್ಟು ಜನಕ್ಕೆ ಅಡುಗೆ ಮಾಡೋದು ಮೊದಲು ಒಂದು ಎರಡು ಮೂರು ಸಲ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಈವಾಗ ಯಾವ್ದಾದ್ಮೇಲೆ ಯಾವ್ದು ಮಾಡಬೇಕು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಾಗಿದ್ರಿಂದ ನಂಗೇನೂ ತುಂಬ ಏನೋ ತುಂಬ ಕಷ್ಟ ಆಗತ್ತೆ ಅಂತ ಅನಿಸಿಲ್ಲ ಆರಾಮಾಗಿ ನಾನು ಅಡುಗೆ ಮಾಡ್ಕೊಂಡು ಹೋಗ್ತೀನಿ ಈವಾಗ